ಹಲೋ ಹಲೋ ಹಲೋ ಹಲೋ ಹಾಂ ರೀ ಹಾಂ ಯಾರಪ್ಪ ನೀನು ಯಾಕಪ್ಪಾ ಹಾಂ ಎರಡು ದಿನದಾಗ ಸಿಗೊಂಗಿಲ್ಲಪ್ಪಾ ಈಗ ಯಾರೂ ಹಾಲಿಡೇಸ್ ಮೇಲಿರ್ತಾರ ಕ್ಲರ್ಕದು ಮತ್ತು ಹಾಗೆ ನೀನು ರೂಲ್ಸ್ ಪ್ರಕಾರ ಮೊದ್ಲು ಅಪ್ಲಿಕೇಶನ್ ಕೊಡಬೇಕು ಅಪ್ಲಿಕೇಶನ್ ಕೊಟ್ಟಿದ ಮೇಲಾ ನಾವೆಲ್ಲ ನೋಡ್ತೀವು ನಿಂದೇನಾರ ಫೀಸದು ಡ್ಯೂ ಇದೆಯಾ ಏನಿಲ್ಲ ಹಾಂ ಯಾವುದರ ಬುಕ್ಸ್ ಅದು ನೀನೇನು ಮನಿಗೆ ಒಯ್ದಿದಿ ನಮ್ಗೆ ಮುಟ್ಟಿಸಿದೇ ಇಲ್ಲ ಅದನ್ನೆಲ್ಲ ನೋಡಿಕೊಂಡು ನಾವು ನಿನ್ಗ ಕೊಡಬೇಕಾಗ್ತದ ಹಲೋ ಜಲ್ದಿಯೇನಪ್ಪ ಮೊದಲೇ ನೀನು ವೀಕ್ ಇದ್ದಿ ಓದ್ಲಿಕ್ಕೆ ಮತ್ತ ಈ ಸ್ಕೂಲ್ ಬಿಟ್ಟು ಇನ್ನೊಂದು ಸ್ಕೂಲಿಗೆ ನೀನು ಹೊದೆಯಂದರ ಅಲ್ಲಿ ನೀನು ಅಡ್ಜಸ್ಟ್ ಆಗೋವರಿಗೂ ಏನಾಗ್ತದ ಟೈಮ್ ಹಿಡಿತವ ಹಾಂ ಹಾಗಾಗಿ

ಕಟ್ಟಿದ್ರು ನಾವು ನೋಡಿಕೋಬೇಕಾಗ್ತಲ್ಲಪ್ಪಾ ಹಾಗೇ ಕೊಡಲಿಕ್ಕಾಗಲ್ಲ ನಾವು ನೋಡಬೇಕು ನಮ್ಮ ಕ್ಲರ್ಕ್ ನೋಡ್ತಾರೆ ಆ ವಿಭಾಗದು ಏನಾರು ಅವರು ನಮ್ಮ ಕ್ಲರ್ಕ್ ಬಂದು ಅವ್ರು ಇವತ್ತಿಲ್ಲ ಲೀವ್ ಮೇಲಿದ್ದಾರವರು ನೀನು ಮೊದಲು ನೀನು ಮೊದಲು ಬಾ ಕಾಲೇಜಿಗೆ ಬಂದು ನೀ ಏನು ಮಾಡು ಇಲ್ಲಿ ಅಪ್ಲಿಕೇಶನ್ ಕೊಡು ಅಪ್ಲಿಕೇಶನ್ ಕೊಟ್ಟಿನ ಮೇಲ ನಾವು ಸೈನ್ ಮಾಡಿ ನೋಡ್ತಿವು ಆಮೇಲೇನು ಮುಂದಿನ ಪ್ರೊಸೀಜರ್ ನಡೀತದ ಇವತ್ತು ನೀವು ಕೇಳಿದ್ರಿ ಅಂದರು ಕೊಡಲಿಕ್ಕಾಗಲ್ಲ ಏನು ಯಾವಾಗನ ಬಂದು ಯಾರನು ಕೇಳ್ತರ ಅಂದ್ರೆ ಕೊಡಲಿಕಾಗ್ತದೇನು ಇಲ್ಲ ನಮಗು ಅದಕ್ಕೇನವ ನಿಯಮಗಳಿವೆ ಹ್ಞೂ ಏನಂತಿ ನಾಳೆ ಬರ್ತಿಯಾ ಮತ್ತ ಕಳ್ಸೋದಿಲ್ಲ ನೀನೇ ಬರಬೇಕು ನೀನು ಯಾರು ಏನು ಅಂತ ನಾವು ನೋಡಬೇಕಲ್ಲ ನಿನಗ ಹಾಂ ನಿನ್ನಕ್ಷರದಲ್ಲೇ ಬರಕೊಂಡು ನೀನೇ ತೊಗೊಂಡುಬಾ ಕೇಳ್ತೀವಿ ನಿಮ್ಮ ತಂದಿಗು ಫೋನ್ ಮಾಡಿ ಕೇಳ್ತಿವು ಏನು ನಿಮ್ಮ ಟ್ರಾನ್ಸ್ಫರ್ ಆಗಿದ್ದು ನಿಜನಾ ಏನು ನೀವು ಸುಳ್ಳು ಹೇಳ್ತಾ ಇದಿರಿ ಹಾಂ